ಮುಖ್ಯವಾಗಿ ನಮ್ಮ ವಿಜಯನಗರ ಜಿಲ್ಲೆಯೊಳಗೆ ಏನಪ್ಪ ಅಂದ್ರೆ ಈಗ ಕಲ್ಯಾಣ ಕರ್ನಾಟಕ ಅನ್ನೋ ಭಾಗಕ್ಕೆ ನಮ್ಮ ಜಿಲ್ಲೆಯೂ ಸೆರೈತಿ ಆಮೇಲೆ ಈ ಕಲ್ಯಾಣ ಕರ್ನಾಟಕದ ಭಾಗದಾಗಿರೋ ಊರುಗಳಾತು ಜಿಲ್ಲೆಗಳನ್ನ ಯಾವ ಆಧಾರದ ಮೇಲೆ ಅದ್ಕೆ ಸೇರಿಸಾರೆ ಅಂದ್ರೆ ಎಲ್ಲ ಶಿಕ್ಷಣವೂ ಕಡಿಮೆ ಆಮೇಲೆ ಸಾಕ್ಷರತೆ ಮಟ್ಟ ಅಂತೂ ತೀರ ಎಲ್ಲೋ ನಮ್ಮ ನಮ್ಮ ಜಿಲ್ಲೆಗಳನ್ನ ಏನಾರು ಎಸ್ ಎಲ್ ಸಿ ಗಿಸ್ ಸಲ್ ಸಿ ಇವು ರಿಸಲ್ಟ್ ಬಿಟ್ಬಿಟ್ರೆ ನಾವು ಹಿಂಗೆ ಕೆಳ್ಗಿಲಿಂದ ನೋಡ್ಕೋಳ್ತ ಹೋಬೇಕು ಎಷ್ಟನೇ ಸ್ಥಾನದಾಗಿ ಐತೆ ತಡೆ ನಮ್ಮ ಜಿಲ್ಲೆ ಅಂತಂದೇಳಿ ಮ್ಯಾಗ್ಲಿಂದು ಅಂತೂ ನೋಡೋ ಪರಿಸ್ಥಿತಿಯಾಗ ಇಲ್ಲ ಹಿಂಗೈತಿ ಅದ್ರ ಜೊತೆಗೆ ಮತ್ತೆ ಆರೋಗ್ಯ ಮಟ್ಟ ಮೇಲೆ ಸಾಕಷ್ಟು ಫ್ಯಾಕ್ಟ್ರಿಗಳ ಅಥ್ವಾ ಪರಿಸರ ನಾಶವೂ ಏನೋ ಏನೋ ಒಂದು ಕಾರಣದಿಂದ ಆರೋಗ್ಯವೂ ಅಷ್ಟು ನೀಟಾಗಿಲ್ಲ ಇಲ್ಲಿ ಮಂದಿದು ಅದ್ರಾಗೆ ಈ ವಾತಾವರಣದಾನ ಗಾಳಿ ಕುಡಿದು ಈ ವಾತಾವರಣದಾನ ಊಟ ತಿಂದು ಮನುಷ್ಯ ಐವತ್ತು ವರ್ಷ ಬದುಕೋದು ಕಷ್ಟ ಆಗ್ಯೋಗೇತಿ ಆಮೇಲೆ ಬಡವರಂತೂ ಕಾಮನಾಗಿ ಇದ್ದು ಅದರ ಯಾಕೆಂದ್ರಪ್ಪ ಅಂದ್ರೆ ಇಲ್ಲಿ ಯಾವಾಗ ಕೆಲಸ ಅನ್ನೋದು ಕಡಿಮೆ ಆಕೈತಲ್ಲ ದುಡಿಯೋರು ಮ ದುಡಿಯೋ ಮನ್ಷನಗೆ ಯಾವಾಗ ಕೆಲ್ಸ ಇರಲಾರ್ದಂಗೆ ಆಕೈತಿ ಬಡತನ ಅನ್ನೋದು ತನ್ನಷ್ಟಕ್ಕೆ ತಾನೇ ಬೆನ್ನು ಹತ್ಗೊಂಡು ಬರ್ತೈತಿ ಅದು ಬೇರೆ ಮಾತು ಹಂಗಾಗಿ ಈ ಇವನೆಲ್ಲ ನಿರ್ಮೂಲನೆ ಮಾಡ್ಬೇಕಪ್ಪ ಅಂದ್ರೆ ಇವು ಯಾರು ತೆಗೆದು ಹಾಕ್ಬೇಕು ಇವನ್ನ ದುಡಿಯೋ ಮನ್ಷನಿಗೆ ಕೆಲ್ಸ ಕೊಡ್ಬೇಕು ಬಡತನ ಅನ್ನೋದು ಹೆಂಗ ಇರ್ತೈತಿ ದುಡಿಯೋನು ದುಡೀತಾ ಇದ್ನಪ್ಪ ಅಂದ್ರೆ ಅವನಿಗೆ ಬಡತನ ಇರೋದಿಲ್ಲ ಈಗ ಒಬ್ಬ ಮನುಷ್ಯ ಇದಾನೆ ಅವನಿಗೆ ತಿಂಗಳು ಹತ್ತು ಸಾವಿರ ಕೊಟ್ಟು ತನ್ನ ಮನೆ ಎಲ್ಲ ಸರಿಯಾಗಿ ಹೆಂಗೆ ಬೇಕೋ ಹಂಗೆ ನೆಡೆಸ್ಕೊಂಡು ಹೋಗ್ತಾನೆ ಬೇಕಂಗೆ ತನ್ನ ಯಾವುದೇ ಕಷ್ಟ ಬರಲಾರ್ದಂಗೆ ಆರಾಮಾಗಿ ನೆಡೆಸ್ಕೊಂಡು ಹೋಗ್ತಾನೆ ಅದು ಬಿಟ್ಟು ನಾವು ನನಗೆ ಈ ಕೆಲ್ಸವೇ ಇಲ್ಲ ಹತ್ತು ಸಾವ್ರ ದುಡಿಯುವನು ಒಂದು ಸಾವ್ರ ದುಡಿತಾನೆಂದ್ರೆ ಅವ್ನ ಮನೆಯನ್ನು ನಿರ್ವಹಣೆ ಮಾಡೋಕ್ಕೆ ಭಾಳ ಕಷ್ಟ ಆಕತಿ ಭಾಳ ಅಂದ್ರೆ ಭಾಳ ತೀರ ಕಷ್ಟ ಆಕತಿ ಹಂಗಾಗಿ ಅವ್ನು ಈ ಉದ್ಯೋಗ ಅವಕಾಶಗಳ್ನ ಕಲ್ಪಿಸಿ ಕೊಡ್ಬೇಕು ಈಗ ಇದ್ಯಾವ್ದು ನಾವು ಹೆಂಗೆ ಹೇಳ್ಬೇಕೆಂದ್ರೆ ಈ ನರೇಗ ಅನ್ನೋದು ಐತಲ್ಲ ಈ ನರೇಗ ಅನ್ನೋದು ಬಂದು

ಅಂಥ ಅಭಿಯಾನಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಮನುಜರನ್ನು ಸಾಕಷ್ಟು ಶಿಕ್ಷಿತನಾಗಬೇಕು ಯಾವಾಗ ಒಳ್ಳೆ ಶಿಕ್ಷಣ ಚೆಂದ ಓದ್ತಾನಲ್ಲ ಒಳ್ಳೆ ಶಿಕ್ಷಣ ತೊಗೊಂಡ್ರೆ ಅವನ ಶಿಕ್ಷಣಕ್ಕೆ ಸ್ವಲ್ಪ ತಕ್ಕಂಗೆ ಒಳ್ಳೆ ಉದ್ಯೋಗ ಸಿಕ್ಕೇ ಸಿಗತೈತೆ ಒಳ್ಳೆ ಉದ್ಯೋಗ ಸಿಕ್ರೆ ಕೈ ತುಂಬ ಸಂಬಳ ಬರ್ತೈತೆ ಕೈ ತುಂಬ ರೊಕ್ಕ ಬಂದ ತಕ್ಷಣ ಅವ್ನ ಬಡತನ ಅನ್ನೋದು ನಿರ್ಮೂಲನೆ ತನ್ನಷ್ಟಕ್ಕೆ ತಾನೇ ಆಕೈತಿ ಈ ಬಡತನ ಅನ್ನೋ ರೋಗಕ್ಕೆ ದುಡಿಮೆ ಅನ್ನೋದು ಒಂದು ಒಳ್ಳೆ ಮದ್ದು ಅದು ಬಿಟ್ರೆ ಇನ್ನು ಏನೂ ಔಷಧಿ ಇಲ್ಲ ನಾ ಸುಮ್ನೆ ಯಾವ್ದೋ ಯೂಟ್ಯೂಬ್ನ್ಯಾಗ ನೋಡ್ಯೋ ಫೋನ್ನಾಗ ನೋಡ್ಯೋ ಬೆಳಕರಿಯೋದ್ರಾಗೆ ಸಾವ್ಕಾರ ಆಗೋದು ಹೆಂಗೆ ಬೆಳಕರಿಯೋದ್ರಾಗೆ ನಾವು ಕೋಟ್ಯಾಧಿಪತಿಗಳಾಗೋದು ಹೆಂಗೆ ಇವೆಲ್ಲ ಸುಮ್ಮ ಕಥೆಗಳು ಕೇಳೋಕ್ಕೆ ಚೆಂದಿರ್ತಾವೆ ಜೀವನದಾಗೆ ಅಳವಡಿಸ್ಕೊಳೋಕ್ಕೆ ಭೇಷಿರೋದಿಲ್ಲ ಹಂಗಾಗಿ ಒಳ್ಳೆ ಶಿಕ್ಷಣ ಇತ್ತಪ್ಪ ಅಂದ್ರೆ ತನ್ನಷ್ಟಕ್ಕೆ ತಾನೇ ರೆಡಿ ಆಕೈತಿ ಅದಕ್ಕಾಗಿಯೇ ಸರ್ವ ಶಿಕ್ಷಣ ಅಭಿಯಾನ ಅದು ಒಂದು ಆಮೇಲೆ ಮಕ್ಳು ಶಾಲೆಗೆ ಬರ್ಬೇಕು ಹೆಂಗೆ ಬರ್ಬೇಕು ಸುಮ್ಮ ಶಾಲೆಯಂದ್ರೆ ಯಾರು ಹೊಡ್ದು ಬಡ್ದು ಕಳಿಸ್ತಿದ್ರು ಯಾವಾಗ ಮಕ್ಳಿಗೆ ಬುಕ್ ಬುಕ್ಕ ಕೊಡೋಕತ್ಬಿಟ್ರು ಬಟ್ಟೆ ಕೊಡಕತಿದ್ರು ಆ ಬ್ಯಾಗ್ ಕೊಡಕತಿದ್ದ ಸೈಕಲ್ ಕೊಡಕತಿದ್ದ ಮಧ್ಯಾಹ್ನ ಊಟ ಕೊಡಕ್ಕ ಹಂಗೆ ಪ್ರೋತ್ಸಾಹ ಬಂತವನಿಗೆಲೇ ತನ್ನಷ್ಟಕ್ಕೆ ತಾನೆ ಮೋಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ ಅಪ್ಪ ಮನೆಲಿದ್ರೆಯೇ ಬರೀ ಒಣ ಕೂಳು ತಿನ್ನೋದು ಆಕೈತಿ ಆ ರೊಟ್ಟಿ ಮುದ್ದೆ ಎಮದು ತಿಂಬಿಟ್ರೆ ಏನಿಲ್ಲ ಅದ್ರಾಗೆ ಅಪ್ಪ ಅಮ್ಮ ಹೊಲಕ್ಕೆ ಹೋಗಿರ್ತಾವೆ ಇವ್ನು ಊರಾಗ ಉಂಡ್ನೇನೋ ಹಂಗೇ ಹುಚ್ನಾಯಿ ತಿರುಗಿದಂಗೆ ತಿರುಗಿದ್ನೇನೋ ಯಾರನ್ನು ಕೇಳ್ಬೇಕು ಅವನ್ನ ಆದ್ರೆ ಈ ಸರ್ಕಾರದ ಇಂಥ ಯೋಜನೆಗಳಿದಾವೆಲ್ಲ ಇವು ಮನ್ಷನನ್ನು ಕೈಬೀಸಿ ಶಾಲೆಗೆ ಕರೆಯೋಕತಿದ್ವು ಬಾ ತಮ್ಮ ಇಲ್ಲಿ ಬಾ ಏನು ಬೇಕು ನಿನ್ಗೆ ಬೆಳಿಗ್ಗೆ ಬಾ ಸಾಯಂಕಾಲ ತನ ಇರು ಮಧ್ಯಾಹ್ನ ಊಟ ಕೊಡ್ತೀವಿ ಹೊಡ್ಸ್ಕಂಡು ಎರಡು ಜೊತೆ ಬಟ್ಟೆ ಕೊಡ್ತೀವಿ ಓದೋಕ್ಕೆ ಬುಕ್ಕಾ ಕೊಡ್ತೀವಿ ಬೂಟ್ ಕೊಡ್ತೀವಿ ಕುಡಿಯೋಕ್ಕೆ ಹಾಲು ಕೊಡ್ತೀವು ತಿನ್ನೋಕ್ಕೆ ಹಣ್ಣು ಕೊಡ್ತೀವು ಮೊಟ್ಟೆ ಕೊಡ್ತೀವು ಈ ಇಂಥ ಯೋಜನೆಗಳು ಇದಾವೆಲ್ಲ ಮಕ್ಳನ್ನೆಲ್ಲ ಪ್ರೋತ್ಸಾಹ ಮಾಡಕತ್ತಿದ್ವು ಕೈಬೀಸಿ ಕರೆಯೋಕತಿದ್ವು ಬೂಟ್ ಕೋ ಬೂಟ್ ಸಮೇತ ಕೊಟ್ಬಿಟ್ಟರು ಶಾಲ್ಯಾಗೆ ಅದೇ ಮಕ್ಳು ಬರಲಿ ಶಿಕ್ಷಣ ಪಡ್ಕೋಬೇಕು ಶಿಕ್ಷಣ ಇರತಕಂಥದ್ದು ಬಡತನಕ್ಕೆ ಒಳ್ಳೆ ಔಷಧಿ ಆಮೇಲೆ ಮಹಿಳೆಯರ ಬಲೀಕರಣಕ್ಕೋಸ್ಕರ ಈ ಸಂಘ ಸಂಸ್ಥೆಗಳು ಸಾವಿರಷ್ಟು ಆಗಿವೆ ಅವರಲ್ಲಿಯ ಸಂಘ ಸಂಸ್ಥೆಗಳಿಂದಲೇ ಹೆಣ್ಮಕ್ಳು ಒಳ್ಳೆ ಉದ್ಯೋಗವನ್ನು ಸ್ವಾವಲಂಬಿ ಜೀವನವನ್ನು ನಡೆಸ್ಲಿ ಅಂತಂಥೇಳಿ ಈ ಸಂಘ ಸಂಸ್ಥೆಗಳೆಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿವೆ ಅದ್ರಾಗೆ ಫಸ್ಟ್ ಈ ಮೈರಾಡ್ ಅನ್ನೋದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಮೈರಾಡ್ ಸ್ಥಾಪನೆ ಆಗಿ ಅದ್ರಾಗೆ ಮಹಿಳೆಯರಿಗೆ ಏನು ರೊಟ್ಟಿ ಮಾಡ್ತಾವೆ ಹಪ್ಳ ಮಾಡ್ತಾವೆ ಏನು ಮಾಡ್ತಾರೆ ಒಟ್ಟು ಮಾಡ್ಲೊಂದು ಹತ್ತು ಹದಿನೈದು ಜನ ಸೇರಿಕೊಂಡು ಅಂತಂಥೇಳಿ ಸಂಘ್ದಾಗೆ ಕೊಟ್ಟು ಆ ಅದಕ್ಕೆ ಸಬ್ಸಿಡಿ ಮೇಲೆ ದುಡ್ಡು ಕೊಟ್ಟು ಅದರಾಗಿಂದು ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿರಿ ಅದರಿಂದ ನೀವು ಏನು ಸ್ವಾವಲಂಬಿಗಳು ಆಗಬೇಕು ಹೆಣ್ಣುಮಗ್ಳು ಅಂದ್ರೆ ಹೆಂಗೆ ಆಗೈತಿ ಸಣ್ಣ ವಯಸ್ನಾಗೆ ಇದ್ದಾಗ ಅಪ್ಪನ ಆಶ್ರಯಾಗ ವಯಸ್ಸಿಗೆ ಬಂದಮೇಲೆ ಗಂಡನ ಆಶ್ರಯಾಗ ವಯಸ್ಸು ಆದಮೇಲೆ ಮಕ್ಕಳ ಆಶ್ರಯದಾಗ ಇದನ್ನು ಬಿಟ್ಟು ಆಕೆಯೂ ಸ್ವಾವಲಂಬಿಯಾಗಿ ದುಡಿಲಿ ಅನ್ನೋವಂಥ ಉದ್ದೇಶನ ಇಟ್ಕೊಂಡು ಇವೆಲ್ಲ ಯೋಜನೆಗಳನ್ನು ತಂದರು

ಶೋಷಣೆಗೊಳಗಾಗಲಾರದಿದಂಗೆ ನೋಡೋದು ಇಂಥವು ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂಗೆ ಉದ್ಧಾರ ಆಗೋಕ್ಕೆ ಸಾಧ್ಯ ಐತಿ